ಈಗ ಎಲ್ಲಾ ಡಿಜಿಟಲ್ ಯುಗ ಆಗಿದೆ ಹಾಗಾಗಿ ಎಲ್ಲಾ ಡಿಜಿಟಲ್ಲಾಗಿ ಇರ್ಬೇಕು ಅಂತ ಬಯಸ್ತಾರೆ ಎಲ್ಲದ್ರಲ್ಲೂ ತಂತ್ರಜ್ಞಾನಗಳೆಲ್ಲಾ ಮುಂದುವರೆದಿದೆ ಅದೇ ಅದೆಲ್ಲ ಸಿಟಿಗಳಲ್ಲಿ ತುಂಬ ಹೊಂದಿಕೊಳ್ತದೆ ಸಿಟಿಗಳಲೆಲ್ಲಾ ಅದು ಅನ್ವಯವಾಗ್ತದೆ ಆದರೆ ಹಳ್ಳಿಗಳಂಥ ಪ್ರದೇಶಗಳು ಇನ್ನೂ ಡಿಜಿಟಲೀಕರಣ ಆಗಲಿಲ್ಲ ಹೆಚ್ಚಾಗಿ ಹಿಂದುಳಿದೇ ಇದೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತ ನನ್ನ ಅಭಿಪ್ರಾಯವಾಗಿದೆ ತುಂಬಾ ಹಳ್ಳಿಗಳಲ್ಲಿ ಡಿಜಿಟಲ್ ಸೌಕರ್ಯಗಳೆಲ್ಲಾ ಇಲ್ಲದೇ ಇರುವುದು ತುಂಬ ವಿಷಯದಲ್ಲಿ ಅದೂ ಹಾಗೆ ಹಿಂದೆ ಬಿದ್ದಿರೋದಕ್ಕೆ ಕಾರಣವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ